ನಾನು ತುಂಬ ಇಷ್ಟಪಟ್ಟು ಈ ನೆಕ್ಲೆಸನ್ನ ತಗೊಂಡಿದ್ದೆ ಆದರೆ ಈ ನೆಕ್ಲೆಸ್ ಚೆನ್ನಾಗಿ ಬರ್ತಿಲ್ಲ ನೆಕ್ಲೆಸ್ ಮೇಲಿರೋ ಹರಳುಗಳಾಗಲಿ ಎಲ್ಲ ಕಿತ್ತು ಹೋಗ್ತಾ ಇವೆ ಮತ್ತು ಬಣ್ಣಗಳು ಕೂಡ ಹೋಗ್ತಾ ಇವೆ ಚೆನ್ನಾಗಿ ಬರ್ತಿಲ್ಲ ನನಗೆ ಇಷ್ಟ ಆಗಲಿಲ್ಲ